ಹಾಂ ಸರ್ ಹೇಳಿ ಸರ್ ಇದು ಸಂಗೀತ ಮೊಬೈಲಿಂದ

ಸರ್ ಹೇಳಿ ಸರ್ ಏನು ಬೇಕಾಗಿತ್ತು ಸರ್ ಹೌದಾ ಸರ್ ಯಾವ್ಯಾವ ಥರ ಬೇಕಿತ್ತು ಸರ್ ಯಾವ ರೇಂಜಲ್ಲಿ ಬೇಕಿತ್ತು ನಿಮಗೆ ಹೌದಾ ಸರ್ ಇವಾಗ ನಾ ಲೀಸ್ಟ್ ಹೇಳ್ತೀನಿ ನಿಮಗೆ ಸರ್ ಓಪೋ ಇದೆ ಹದಿನೆಂಟು ಸಾವಿರದ್ದು ಎಮ್ ಐ ಇದೆ ಅದು ಹದಿನೈದರಿಂದ ಇಪ್ಪತ್ತು ಸಾವಿರದ್ ಒಳಗಡೆ ಆಗತ್ತೆ ಅಂದರೆ ಅದು ರ್ಯಾಮ್ ಆಮೇಲೆ ಇದನ್ನೆಲ್ಲ ನೋಡ್ಬೇಕು ಅದನ್ನು ಎಷ್ಟು ಇದೆ ಅಂತ ಸ್ಟೋರೇಜ್ ಎಲ್ಲ ನೋಡಬೇಕು ಮತ್ತೆ ಹಾಂ ಇದು ಮೈಕ್ರೋಮ್ಯಾಕ್ಸಲ್ಲಿ ಒಂದಿದೆ ಸರ್ ಇವಾಗ ಹೊಸ್ತಾಗ್ ಬಿಟ್ಟಿರೋದು ಇವಾಗೆಲ್ಲ ಓಪೋ ಜಾಸ್ತಿ ನಡೀತ ಇದೆ ಸರ್ ಐಫೋನ್ ಇದೆ ಸರ್ ಈಗ ಆಫರಿಗೆಲ್ಲ ಇದೆ ನಿಮಗೆ ಟ್ವೆಂಟಿ ಫೈವ್ ತರ್ಟಿಗೆಲ್ಲ ಆಗುತ್ತೆ ಸರ್ ಇ ಎಮ್ ಐ ಮ ಹಾಕಿಕೊಡ್ತೀವಿ ಸರ್ ಆಫರಲ್ಲಿ ಸರ್ ನಿಮಗೆ ಫೈಯಿಂದ ಸವೆನ್ ಪರ್ಸೆಂಟ್ ಒಳಗಡೆ ಎಲ್ಲ ಆಫರ್ ಹಾಕ್ಕೊಡ್ತೀವಿ ಸರ್ ಅದು ಇ ಎಮ್ ಐಯಲ್ಲಿ ಸರ್ ಇದು ಇಲ್ಲ ಸರ್ ಇದು ಸಂಗೀತ ಮೊಬೈಲು ಬಜಾಜ್ ಅವ್ರದ್ದು ನನಗೆ ಗೊತ್ತಿಲ್ಲ ಹಾಂ ಹಾಂ ಇದು ಆಫರ್ ಯಾವ್ದ್ಯಾವ್ದು ಇದೆ ಆ ಥರ ನಿಮಗೆ ನಾವು ಹೇಳ್ತೀವಿ ಅಷ್ಟೇ

ಸರ್ ಏನಿಲ್ಲ ಒಂದು ನಿಮ್ಮದು ಆಧಾರ್ ಜೆರಾಕ್ಸ್ ಇದ್ದರೆ ಸಾಕು ಒಂದು ಪ್ಯಾನ್ ಜೆರಾಕ್ಸ್ ಇದ್ದರೆ ಸಾಕು ಅಷ್ಟೇ ಸರ್ ಇನ್ನೇನೂ ಬೇಡ ಸರ್ ಅದು ನೀವು ಏ ಯಾವ ರೇಂಜಲ್ಲಿ ಮೊಬೈಲ್ ಈಗ ಟ್ವೆಂಟಿ ತೌಸಂಡ್ ಮೊಬೈಲ್ ಟ್ವೆಂಟಿ ತ್ರೀ ತೌಸಂಡ್ ಮೊಬೈಲ್ ತೊಗೊಂಡರೆ ಒಂದು ಸಿಕ್ಸ್ ಟು ಸೆವೆನ್ ಮಂತ್ ಕಟ್ಟೋದಕ್ ಬರುತ್ತೆ ಸರ್ ಪರ್ ಮಂತೂ ಒನ್ ತೌಸಂಡ್ ಫೈವ್ ಅಂಡ್ರೆಡ್ ಸಮ್ತಿಂಗ್ ಬರುತ್ತೆ ಸರ್ ನಿಮಗೆ ಸರ್ ಇಂಟ್ರೆಸ್ಟ್ ಚೆಕ್ ಮಾಡ್ತೀವಿ ಸರ್ ಅದು ಎಷ್ಟು ಆಗುತ್ತೆ ನಿಮಗೆ ನೀವು ಏನು ಫಸ್ಟು ಡೌನ್ ಪೇಮೆಂಟ್ ಕಟ್ತೀರಾ ಆ ಒಂದು ಬೇಸ್ ಮೇಲೆ ನಾವು ನಿಮಗೆ ಟೋಟಲ್ ಅಮೌಂಟ್ ಹಾಕಿಕೊಡ್ತೀವಿ ಸರ್ ರೆಡ್ಮಿಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಿದೆ ಸರ್ ಅದು ಸ್ಕ್ರೀನ್ದು ಬೆಂಡಿಂಗ್ ಪ್ರಾಬ್ಲಮ್ ಬರ್ತಾ ಇದೆ ಸೆಂಟ್ರಲ್ಲಿ ಲೈನ್ ಬರ್ತಾ ಇದೆ ರೆಡ್ಮಿಲಿ ಈಗ ಅಷ್ಟು ಸ್ಟಾಪ್ ಮಾಡಿದ್ದಾರೆ ಸ್ಟಾಕು ನಮಗೆ ಈಗ ಅವೈಲಬಲ್ ಇರೋದು ಓಪೋಲಿದೆ ರಿಯಲ್ಮಿಲಿದೆ ಸ್ಯಾಮ್ಸಂಗಲ್ಲಿದೆ ಸ್ಯಾಮ್ಸಂಗಲ್ಲೂ ಚೆನ್ನಾಗಿ ಬರ್ತಿದೆ ಸರ್ ಇವಾಗ ಹಾಂ ಸರ್ ತರಿಸ್ತ ಇಲ್ಲ ಸ್ಟಾಕು ನಾವು ಇವಾಗ ತುಂಬ ಯಾವುದು ಹೈ ಲೀಡಲ್ಲಿ ಇದೆಯೋ ಅದ್ನ ಮಾತ್ರ ನಾವು ತರಿಸಿ ಸ್ಟಾಕ್ ಮಾಡಿ ಸೇಲ್ ಮಾಡ್ತ ಇದ್ದೀವಿ ಸರ್

ಸರ್ ನೀವು ಹೇಳದ್ರೆ ಈ ರೇಂಜಲ್ಲಿ ಬೇಕು ಈ ಥರ ಮೊಬೈಲ್ ಬೇಕೂಂದ್ರೆ ನಾವು ಸ್ಟಾಕ್ ತರಿಸಿ ಕಾಲ್ ಮಾಡ್ತೀವಿ ನೀವು ಬಂದು ಪರ್ಚೇಸ್ ಮಾಡ್ಬೋದು ಸರ್ ಹಾಂ ಓಪೋದಲ್ಲಿ ಚೆನ್ನಾಗಿ ಬರುತ್ತೆ ಹಾಂ ನಿಮಗೆ ಸ್ಟೋರೇಜ್ ಕ್ಯಪಾಸಿಟಿ ಇರ್ಬೋದು ಕ್ಯಾಮ್ರಾ ಕ್ವಾಲಿಟಿ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಬರ್ತ ಇದೆ

ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಕಾಲ್ ಮಾಡಿದಕ್ಕೆ ತ್ಯಾಂಕ್ ಯು ಸರ್ ಓಕೆ ಹ್ಞೂ